ಬರಹಗಾರರ ಆತಂಕ ಅವರಿಗೆ ಅನುಮಾನದ ಬಗ್ಗೆ ಅಭಿಪ್ರಾಯ ಯಾವತ್ತೂ ಮಾಡುವುದಿಲ್ಲ ಯಾಕೆಂದರೆ ಬರಹಗಾರರು ಜನ ಬರುವಿಕೆಯನ್ನೇ ನಂಬ್ಕೊಂಡು ಬಂದಿರ್ತಾರೆ ಅವರ ಕಲೆಯನ್ನು ತೋರಿಸುವುದು ಮೂಲಕ ಹಲವು ಚಿತ್ರಗಳನ್ನು ಚಿತ್ರಕಥೆ ಹಾಡನ್ನು ಬರೆಯುವುದಾಗಿರ್ಬೌದು ತುಂಬ ಅಚ್ಚುಕಟ್ಟಾಗಿ ಬರೀತಾರೆ ಮತ್ತು ಅವರ ನನಗೆ ತುಂಬಾ ಇಷ್ಟ ಈ ಥರ ಹಾಡನ್ನು ಬರೆಯುವುದಾಗಿರ್ಬೌದು ಚಿತ್ರಕಥೆಯನ್ನು ಬರೆದಾಗಿರ್ಬೌದು ಸಂಗೀತ ರಚನೆ ಮಾಡುವುದರು ನನಗೆ ಬಹಳ ಅಂದರೆ ಬಹಳ ಇಷ್ಟ ಮತ್ತು ನನಗೆ ನನ್ನ ಬರವಣಿಗೆ ತುಂಬ ಚೆನ್ನಾಗಿದೆ ನನಗೆ ಯಾವತ್ತೂ ಅನಿಸಿಲ್ಲ ನನ್ನ ಬರವಣಿಗೆ ತುಂಬ ಚೆನ್ನಾಗಿಲ್ಲ ಅಂತ ನನಗೆ ಯಾವತ್ತು ಅನಿಸಿಲ್ಲ ನಾನು ನಮ್ಮ ಅಕ್ಷರ ಬಹಳ ದುಂಡಾಗಿರುತ್ತೆ ನನ್ನ ಬರವಣಿಗೆಯನ್ನು ನನ್ನ ಸ್ನೇಹಿತರು ಬೆಂಬಲಿಸ್ತಾರೆ ನಮ್ಮ ಕುಟುಂಬದವರು ಸಹ ಬೆಂಬಲಿಸ್ತಾರೆ ಎಲ್ಲರ ಆಶೀರ್ವಾದ ನನಗೆ ಇದೆ